ಹಳ್ಳಿಯ ಜನರಿಗೆ ಅವರಿಗೆ ತುರ್ತು ಸಮಯದಲ್ಲಿ ಬೇಕಾಗಿದ್ದರೆ ಆಸ್ಪತ್ರೆಗಳು ಸಿಗುವುದಿಲ್ಲ ಹಾಗಾಗಿ ಅವರು ಪೇಟೆಗೆ ಬಂದು ತೋರಿಸಿಕೊ ತೋರಿಸಿಕೊಳ್ಳುತ್ತಾರೆ ಪೇಟೆಯಲ್ಲಿರುವ ಜನರಿಗೆ ತುಂಬ ಅನುಕೂ ಅನುಕೂಲವಾಗಿದೆ ಅವರಿಗೆ ಬೇಕು ಬೇಕು ಎಂದ ತಕ್ಷಣ ಹೋಗಿ ಅವರಗೆ ತುರ್ತು ಸಮ ಸಮಯ ಇದ್ದಾಗ ಹೋಗಿ ಅವರು ತೋರಿಸಿಕೊಂಡು ಬರುತ್ತಾರೆ ಆದರೆ ಹಳ್ಳಿಯ ಜನರಿಗೆ ತುರ್ತು ಸಮಯದಲ್ಲಿ ಆಸ್ಪತ್ರೆಗಳು ಸಿಗುವುದಿಲ್ಲ ತುಂಬ ತೊಂದ್ ಹಳ್ಳಿಯ ಜನರಿಗೆ ತುಂಬ ತೊಂದರೆಯಾಗಿದೆ ಆದರೆ ಸಿಟಿಯಲ್ಲಿರುವ ಜನರಿಗೆ ತುಂಬ ಅನುಕೂಲವಾಗಿದೆ ತುಂಬ ಅನುಕೂಲಗಳಿವೆ